ನಮ್ಮ ಪ್ರದೇಶದ ಜನರು ಹಲವಾರು ಜನರು ಬಯಸುದೇನೆಂದರೆ ಉತ್ತರ ಕನಡ ಈ ಉತ್ತರ ಕನ್ನಡ ಅಂದರೆ ಜಲಪಾತಗಳ ನಾಡು ಈ ಜಲಪಾತಗಳ ನಾಡಿನಲ್ಲಿ ಹಲವಾರು ಜನರು ಮೊದಲಿಗೆ ಹೋಗುವ ಸ್ಥಳವೇ ಜಲಪಾತಗಳು ಅಂದರೆ ಪಾಲ್ಸ್ಗಳು ಉದಾಹರ್ಣೆಗೆ ಅತೀ ಹೆಚ್ಚು ಉತ್ತರ ಕನ್ನಡದಲ್ಲಿ ಕಂಡು ಅತೀ ಪ್ರತಿಯೊಂದು ರಾಜ್ಯದಲ್ಲಿರುವ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜಲಪಾತಗಳು ಕಂಡು ಬರುವ ಜಿಲ್ಲೆ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಅದು ಅವುಗಳೆಂದರೆ ವಿಭೂತಿ ಜಲಪಾತ ದೊಣ್ಣೆ ಪಾಲ್ಸ್ ಆಮೇಲೆ ಶರಾವತಿ ನದಿಯಿಂದ ಬರುವ ಜೋಗ್ ಫಾಲ್ಸ್ ಹಲವಾರು ಜಲಪಾತಗಳು ನಮ್ಮ ಈ ಪ್ರದೇಶದಲ್ಲಿ ಕಂಡು ಬರುತ್ತದೆ ನಮ್ಮ ಜನರು ಅತೀ ಹೆಚ್ಚು ಬಯಸಲಿವ ಸ್ಥಳಗಳನ್ನ ಬಯಸುವ ಸ್ಥಳಗಳೆಂದರೆ ಪ್ರಯಾಣಿಸುವ ಸ್ಥಳಗಳೆಂದರೆ ಜಲಪಾತಗಳು ಮೊದಲನೇಯದಾಗಿ ವಿಭೂತಿ ಇಬಾಗ್ ವಿಭೂತಿ ಪಾಲ್ಸ್ನಲ್ಲಿರುವ ಆ ದೃಶ್ಯಗಳನ್ನು ನೋಡಲು ಎರಡು ಕಣ್ಣುಗಳು ಸಾಲದು ಆ ಮೇಲೆ ಗ ಆ ಮೇಲೆ ತುದಿಯಿಂದ ನದಿಯು ನೀರು ಮೇಲೆ ತುದಿಯಿಂದ ಕೆಳಗಡೆ ಬರುವ ಪ್ರತಿಯೊಂದು ಕ್ಷಣಗಳು ಕೂಡ ಅತ್ಯಂತ ಪ್ರಮುಖವಾಗಿದೆ ಇನ್ನೊಂದು ಹೇಳ್ಬೇಕಂದರೆ ಮುರ್ಡೇಶ್ವರ ಈ ಮುರ್ಡೇಶ್ವರ ದೇವಸ್ಥಾನದಲ್ಲಿ ಕಂಡುಬರುವ ಅತ್ಯಂತ ದೊಡ್ಡ ಶಿವನ ವಿಗ್ರಹವು ಕೂಡ ಜನರು ಹೆಚ್ಚು ಮಾತಾಯೆ ಎಂದು ಜನರೆ ಹೆಚ್ಚು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ದಾಸಳಲೂ ವೀಕ್ಷಿಸಲು ಸಾಗುತ್ತಾರೆ ನಂತರ ಮುರ್ಡೇಶ್ವರ ದೇವಸ್ಥಾನ ನೋಡಿಕೊಂಡು ಬಂದ ನಂತರ ಹೊನ್ನಾವರದಲ್ಲಿ ಕಂಡು ಬರುವ ಇಕೊ ಬೀಚ್ ಮತ್ತು ಇಕೊ ಬೀಚ್ ಈ ಇಕೊ ಬೀಚ್ ಇದು ಕೊ ಧ ನಮ್ಮ ಭಾರತದಲ್ಲಿ ಬ್ಲೂ ಪ್ಲ್ಯಾಗನ ಹೊಂದಿರುವ ಸ್ಥಳಗಳಲ್ಲಿ ಇಕೊ ಬೀಚ್ ಕಂಡು ಬರುತ್ತದೆ ನಂತರ ಇಕೊ ಬೀಚ್ ಆದ ನಂತರ ಇಕೊ ಪಾರ್ಕ್ ಇಕೊ ಪಾರ್ಕ್ಗಳು ಕೂಡ ಮನಸ್ಸಿನಲ್ಲಿ ಎಷ್ಟೇ ಜೆನ್ದ್ ಗೊಂದಲಗಳು ಚಂಚಲತೆ ಇದ್ದರು ಕೂಡ ಒಂದು ಸ್ಯಾ ಒಂದು ಕ್ಷಣ ಆ ಸ್ಥಳಕ್ಕೆ ನಾವು ಭೇಟಿ ಕೊಟ್ಟು ಬಂದ ನಂತರ ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ಗೊಂದಲಗಳು ಆಮೇಲೆ ಹಾ ಮನಸ್ಸಿನಲ್ಲಿರುವ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ ಆ ಖಿನ್ನತೆಯಿಂದ ದೂರವಾಗಬಹ್ದು ಹಾಗೆ ಮುಂತಾದ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಹೋಗುದರಿಂದ ನಮ್ಮ ದೇವರ ಮೇಲೆ ಅತ್ಯಂತ ಹೆಚ್ಚಿನ ದೈವಿಕ ಭಾವನೆ ಉಂಟಾಗುತ್ತದೆ ಗೋಕರ್ಣ ಗೋಕರ್ಣ ಎಂದರೆ ಕೂಡ ನಮಗೆ ನೆನಪಾಗೋದೆ ಶಿವಲಿಂಗ ಆನ್ ಅಂದು ರಾವಣ ಮತ್ತು ಗಣಪತಿ ದೇವರ ನಡುವೆ ಆದ ಆಚ ಆದ ಆದ ವಾದದಿಂದ ಈಗ ನಮ್ಮ ಗೋಕರ್ಣದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಲಾಗಿದೆ ಈ ಶಿವಲಿಂಗದಿಂದ ಪ್ರತಿಯೊಬ್ಬರಿಗು ಕೂಡ ಅತ್ಯಂತ ಹೆಚ್ಚಿನ ಒಂದು ಪ್ರೇಕ್ಷಣೀಯ ಸ್ಥಳವಾಗಿದೆ ಆ ಶಿವಲಿಂಗವನ್ನು ನೋಡಲು ಹಾಗು ಆ ಶಿವಲಿಂಗನ ಸ್ಪರ್ಶಿಸಲು ಸಿಗುವ ಒಂದು ಅನುಭವ ತುಂಬಾ ಅವಶ್ಯಕ ಅನುಭವವೇ ತುಂಬಾ ಮೈ ರೋಮಾಂಚನವಾಗುವಂಥ ಒಂದು ಅನ್ಭವ ಆಗಿದೆ ಹಾಗು ಗೋಕರ್ಣದಲ್ಲೇ ಕಂಡುಬರುವ ಗೋಗರ್ಭವು ಈ ಗೋಗರ್ಭ ಅಂದರೆ ಒಂದು ಒಂದು ಪ್ರತಿ ಒಂದು ದೊಡ್ಡದಾದ ಗುಹೆಗಳ ನಡುವೆ ಈಶ್ವರನ ಲಿಂಗವಿದೆ ಅದು ಸುಮಾರು ಹಲವಾರು ಅಂದರೆ ಕ್ರಿಸ್ತ ಪೂರ್ವ ಒಂದು ಸಾವಿರದ ಎರ್ಡ್ನೂರ ಐವತ್ತು ವರ್ಷದ ಹಿಂದಿನ ಆ ಸ್ಥಳವಾಗಿದೆ ನಂತರ ಗೋಕರ್ಣದಲ್ಲಿ ಕಂಡುಬರೋದೆಂದರೆ ಒಂದು ಗೋಕರ್ಣದಲ್ಲಿರುವ ಕೆರೆ ಆ ಕೆರೆಯೂ ಕೂಡ ಪ್ರತಿಯೊಬ್ಬರಿಗು ನಾವು ಪ್ರತಿಯೊಬ್ಬರ ವಿಷಯ ಅಲ್ಲೆಲ್ಲು ಕೂಡ ಅತ್ಯಂತ ಶುದ್ಧವಾಗುತ್ತೀವಿ ಆ ಕೆರೆಯನ್ನು ಆ ಕೆರೆ ನೀರನ್ನ ಶುದ್ಧಗೊಳಿಸಿಕೊಂಡರೆ ನಾವು ಮ್ ಮನಸ್ಸು ಶುದ್ಧವಾಗುತ್ತದೆ ಹಾಗು ಪ್ರತಿಯೊಬ್ಬರು ಶುದ್ಧವಾಗುತ್ತಾರೆ ಎಂದು ಹೇಳುತ್ತಾರೆ ನಂತರ ಹೇಳ್ಬೇಕಂದರೆ ಹೊನ್ನಾವರ ಹೊನ್ನಾವರದಲ್ಲಿ ಕಂಡುಬರುವ ಬೋಟ್ ರೈಡಿಂಗ್ ಆ ಬೋಟ್ ರೈಡಿಂಗ್ನ ಸವಿಯಲು ಕೂಡ ಅತ್ಯಂತ ಪ್ರಮುಖವಾಗಿ ಅವಶ್ಯಕವಾಗಿದೆ ಹಾಗು ಆ ಸ್ಥಳಕ್ಕೀಗ ಒಂದು ಸಲ ಭೇಟಿ ಕೊಟ್ಟರೆ ಸಾಕು ಪ್ರತಿಯೊಂದು ನದಿಯ ಪ್ರತಿಯೊಂದು ನದಿಗಳ ನಡುವೆ ನಾವು ಒಂದು ದೋಣಿಯನ್ನು ತೆಗೆದುಕೊಂಡು ಸಾಗುವಾಗ ಅಲ್ಲಿ ಸಿಗುವ ಅನುಭವವೇ ಬೇರೆ ಹಾಗು ಪ್ರ ಮತ್ತು ಹೇಳ್ಬೇಕಂದರೆ ಮುರ್ಡೇಶ್ವರದಲ್ಲಿ ಹಾಗು ಸ್ಕೂಬಾ ಡೈವಿಂಗ್ ನೇತ್ರಾಣಿ ಸ್ಕೂಬಾ ಡೈವಿಂಗ್ ಅಂದರೆ ಪಾರಿವಾಳದ ಆಕಾರದಲ್ಲಿರುವ ಆ ಸ್ಕೂಬಾ ಡೈವಿಂಗ್ ಆ ಪ್ರದೇಶವನ್ನು ಭೇಟಿ ಕೊಡುವ ಭೇಟಿ ಕೊಡುವ ಒಂದು ಅನುಭವವೇ ಈ ಕಡೆ ಹೇಳಲಾರದಂಥ ಒಂದು ಅನುಭವ ಅನುಭವ ಆಗಿದೆ ಸ್ಕೂಬಾ ಡೈವಿಂಗನ್ನು ಕೂಡ ಮಾಡಬಹ್ದು ಹಾಗು ಮುರ್ಡೇಶ್ವರದಲ್ಲಿರುವ ಈಶ್ವರನ ವಿಗ್ರಹಗಳನ್ನು ಕೂಡ ನಾವು ನೋಡಬಹುದು ಹೊನ್ನಾವರದಲ್ಲೇ ಕಂಡುಬರುವ ಶರಾವತಿ ಪಾರ್ಕನ್ನು ನೋಡಬೋದು ಇಕೊ ಬೀಚನ್ನು ನೋಡ್ಬೋದು ಮತ್ತು ಶರಾವತಿ ಬ್ರಿಡ್ಜನ್ನು ಕೂಡ ನೋಡ್ಬೋದು ಅಂದರೆ ಶರಾವತಿ ಸೇತುವೆ ಕೂಡ ನೋಡಬೋದು ಸಿರ್ಸಿಯ ಶ್ರೀ ಮಾರಿಕಾಂಬ ದೇವಸ್ಥಾನಗಳನ್ನು ಭೇಟಿ ಕೊಡಬೋದು ಶಿರಸಿಯ ಸಹಸ್ರ ಲಿಂಗ ದೇವವನ್ನು ನೋಡಬಹ್ದು ಆಮೇಲೆ ವಿಭೂತಿ ಜಲಪಾತಗಳನ್ನು ನೋಡಬಹ್ದು ಅಂಕು ಆಮೇಲೆ ಅಂಕೋಲ ಮತ್ತು ಗುಮ್ಟದ ಪ್ರದೇಶದಲ್ಲಿ ಕಂಡುಬರುವ ಮಿರ್ಜನ್ ಪೋರ್ಟನ್ನು ಕೂಡ ನೋಡಬೋದು ಈ ಮಿರ್ಜನ್ ಪೋರ್ಟು ಅತ್ಯಂತ ಪ್ರಮುಖವಾಗಿ ಸ್ಥಳಗಳಲ್ಲಿ ಕಂಡುಬರುತಿದೆ ಹಾಗು ದಾಂಡೇಲಿ ದಾಂಡೇಲಿ ಎಂದು ಹೋದರು ಸೂಪರ್ ಡ್ಯಾಮನ್ನು ಕೂಡ ನೋಡಬಹ್ದು ದಾಂಡೇಲಿ ಕಂಡುಬರುವ ಜಲಪಾತಗಳನ್ನು ನೋಡಬಹುದು ಹಾಗು ಶಿರಾಲಿ ಪಾಲ್ಸನ್ನು ನೋಡಬಹುದು ಕೇವ್ ಕಾರವಾರದಲ್ಲಿ ಕಂಡುಬರುವ ದೇವ ಬಾಘ ದೇವ ಬಾಘ ಬೀಚನ್ನು ಕೂಡ ನೋಡಬಹುದು ಮತ್ತು ಪಂಚವಟಿ ವನ ಹಾಗು ಕಾರವಾರದಲ್ಲಿ ಕಂಡುಬರುವ ಚಪೆಲ್ ಶಿಪ್ ಇದು ಆಗಿನ ಕಾಲದಲ್ಲಿ ಯುದ್ಧದಲ್ಲಿ ಬಳಸುವಂಥ ಶಿಪ್ ಆಗಿತ್ತು ಆದರೆ ಇವಾಗ ಅದು ರಿಟೇರ್ಡ್ ಆದ್ದರಿಂದ ಅದನ್ನು ನಾವು ಶಿಪ್ ಆಗಿ ಇಲ್ಲಿ ನಾವು ಜನರ ವ ಜನವಸತಿಗೋಸ್ಕರ ಅಥವಾ ಜನ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಬಳ್ಸಿದೆ ಹಾಗು ಮಸ್ತೋದ್ಯ ಕಾರವಾರದಲ್ಲಿರುವ ಮಸ್ತೋದ್ಯವು ತುಂಬ ಅವಶ್ಯಕವಾಗಿದೆ ಹಾಗು ಅಲ್ಲಿ ಇದು ನೀಲಿ ತಿಮಿಂಗಲಗಳ ನಿಜವಾದ ಬೋನನ್ನು ಅಲ್ಲೇ ಆಕಸ್ಮಿಕವಾಗಿ ಮರಣ ಹೊಂದಿದ ತಿಮಿಂಗಿಲಗಳ ಬೋನನ್ನು ತಂದು ಅಲ್ಲಿ ಶೇಖರಣೆ ಮಾಡಿಟ್ಟುಕೊಂಡು ಜನರಿಗೆ ವೀಕ್ಷಿಸಲು ಸಹಾಯಕವಾಗಿದೆ ಅಲ್ಲಿ ಹಲವಾರು ಥರವಾದ ಮೀನುಗಳನ್ನು ಕೂಡ ನಾವು ನೋಡಬಹುದಾಗಿದೆ ಹಾಗು ಕಾರವಾರದಲ್ಲಿ ಪ್ರಮುಖವಾಗಿರುವ ಐ ಎನ್ ಎಸ್ ವಿಕ್ರಮಾದಿತ್ಯ ಐ ಎನ್ ಎಸ್ ವಿಕ್ರಮಾದಿತ್ಯಗೆ ಭೇಟಿ ಕೊಡಲು ಪ್ರತಿ ದಿನವೂ ನಮ್ಗೆ ನೀಡುವುದಿಲ್ಲ ಆದರೆ ನಾವು ವರ್ಷಕ್ಕೆ ಒಮ್ಮೆ ಬಾರಿ ಆ ಸ್ಥಳವನ್ನು ಕೂಡ ನಾವು ಭೇಟೆ ಮಾಡಬಹುದು ಇದರಿಂದ ನಮ್ಗೆ ಯುದ್ದ ಇಮಾನವು ಅಂದ್ರೆ ನಮ್ಮ ಈ ಉತ್ತರ ಕನ್ನಡದಲ್ಲೆ ಅದು ನಮ್ಮ ಪ್ರಮುಕವಾಗಿ ಕಾರವಾರದಲ್ಲೆ ಒಂದು ಯುದ್ದ ಇಮಾನ ಇದೆ ಅಂತ ಹೇಳುದು ನಮ್ಗೆ ತುಂಬಾ ಹೆಮ್ಮೆಯ ಸಂಗತಿಯಾಗಿದೆ ಇಲ್ಲಿ ನಿಜವಾಗಿ ಯುದ್ಧ ನಡೆಯೋವಾಗ ನಾವು ಯಾವ ಥರ ಯುದ್ಧ ವಿಮಾನ್ದಲ್ಲಿ ಬಳಸುವ ಯುದ್ಧ ಸಲಕರಣೆಗಳು ವಿಮಾನಗಳು ಜಟ್ಗಳು ಪ್ರೇಯ್ ಆಮೇಲೆ ಗುಂಡುಗಳು ತುಂಬಾ ಮುಂತಾದ ಹಲವಾರು ವಿಷ್ಯಗಳನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಹಾಗು ನಮ್ಮ ಪ್ರದೇಶದಲ್ಲಿ ಉತ್ತರ ಕನ್ನಡ ಅಂದರೆ ಜಲಪಾತಗಳ ನಾಡು ಜಲಪಾತಗಳನ್ನು ನೋಡಬೋದು ದೇವಸ್ಥಾನಗಳನ್ನು ನೋಡಬಹ್ದು ಹಾಗು ಹಸಿರು ಶಾಲೆಯನ್ನು ಹೊಂದಿರುವ ಸಸ್ಯ ಶ್ಯಾಮಲೆಯನ್ನು ಕೂಡ ಅನುಭವಗಳ ನಾವು ಸವಿಯಬಹುದಾಗಿದೆ